ಈ ಶಿಪ್ಪಿಂಗನ್ನು ಯಾವ ಪ್ರಕಾರ ದೋಣಿಗಳನ್ನು ಬಳಸಲಾಗುತ್ತೆ ಅಂತಂದರೆ ನಾನು ಮೊದಲು ಈ ಮೀನು ಹಿಡಿಯೋದಕ್ಕೆ ಪ್ರಾರಂಭ ಮಾಡಿದಾಗ ಈ ಹಲಗೆ ಮರದ ಹಲಗೆಯಿಂದ ಮಾಡಿದಂಥಾ ದೋಣಿಗಳನ್ನ ಬಳಸ್ತಿದ್ದೆ ಇದು ಬಂದುಬಿಟ್ಟು ತುಂಬ ದಿನ ಬಾಳಿಕೆ ಇರ್ತಾ ಇರಲಿಲ್ಲ ಅಂದರೆ ಯಾವಾಗಲೂ ನೀರಲ್ಲಿದ್ದಾಗ ನಮ್ಮದು ಕೆರೆಯಲ್ಲಿ ಹಿಡೀತ ಇದ್ವಿ ಕೆರೆ ನಮ್ದು ದೊಡ್ಡ ಕೆರೆ ಈ ಕೆರೆಯಲ್ಲಿ ಏನಾಗುತ್ತೆ ಅಂತಂದರೆ ನೀರಿಲ್ಲದೆ ನೀರೂ ಬೇಸ್ಗೆಕಾಲ್ದಲ್ಲಿ ಒಣ್ಗಿ ಹೋದಾಗ ಏನಾಗುತ್ತೆ ಅಂತಂದರೆ ಬಿಸಿಲಿಗೆ ಕೆರೆ ದಂಡೇಲಿ ಈ ಬಿಸಿಲಿಗೆ ಒಣಗಿ ಈ ಹಲಗೆ ಬೆಂಡು ಬಂದು ಕೆಟ್ಟೋಗ್ತಾ ಇತ್ತು ಇದು ನಮ್ಗೆ ಅಷ್ಟು ಬಾಳಿಕೆ ಬರ್ತಿರಲಿಲ್ಲ ಈ ಮರದ ದೋಣಿಗಳು ಎಲ್ಲಿ ಬಳಕೆ ಆಗ್ತಿತ್ತು ಅಂದರೆ ಈ ಸಮುದ್ರ ದಡಗಳಲ್ಲಿ ನದಿಗಳಲ್ಲಿ ಇದು ಮೀನು ಹಿಡಿಯೋರ್ಗೆ ತುಂಬ ಎಲ್ಪ್ಫುಲ್ ಆಗುತ್ತೆ ಇದು ನನ್ನ ಹತ್ರ ಪ್ರಸ್ತುತ ಪೈಬರ್ ಬೋಟ್ ಈ ಪೈಬರ್ ಬೋಟ್ ಇದೆ ನನ್ನ ಹತ್ರ ಇದರ ಕೆಪಾಸಿಟಿ ಬಂದುಬಿಟ್ಟು ಐನೂರು ಕೆಜಿ ಐನೂರು ಕೆಜಿ ಕೆಪಾಸಿಟಿವರೆಗೂ ಇದು ತಡೆಯುತ್ತೆ ಪೈಬರ್ ಬೋಟು ಚಿಕ್ಕದು ಅದಕ್ಕೆ ಒಂದು ಸಣ್ಣ ಮಿಷನನ್ನು ನಾನು ಪಿಟ್ ಮಾಡ್ಕೊಂಡಿದೀನಿ ಸಣ್ಣ ಮಿಷನ್ನು ಆ ಮಿಷನ್ನಿಗೆ ಎಕ್ಸ್ಟ್ರಾ ಪಿಟ್ಟಿಂಗ್ ಮಾಡ್ಕೊಂಡಿದೀನಿ ಪೈಬರ್ ಬೋಟಿಗೆ ಇದರಲ್ಲಿ ಮಿಷನ್ನು ಆನ್ ಮಾಡಿಕೊಂಡು ಕೆರೆಗೆ ಹೋಗ್ತಿದ್ದೆ ಮೀನು ಹಿಡಿಯೋದಕ್ಕೆ ಬಲೆ ಬಿಟ್ಟು ಅದು ಬಲೆ ಬಿಟ್ಟು ಮತ್ತು ಬಲೆ ಬಿಡಿಸ್ಕೊಂಡು ಹೋಗೊ ಮೀನುಗಳು ಆ ಬೋಟ್ ಒಳಗಡೇನೆ ಒಂದು ಸಣ್ಣಗೆ ತೊಟ್ಟಿ ಥರ ಮಾಡ್ಕೊಂಡಿದೀವಿ ಪೈಬರ್ ಬೋಟಲ್ಲಿ ಆ ತೊಟ್ಟಿ ಒಳಗಡೆ ಮೀನುಗಳು ಎಲ್ಲ ಹಾಕ್ಕೊಂಡು ಹೊರಗೆ ತಗೊಂಬಂದ್ಬಿಡ್ತೀವಿ ಇನ್ನು ಮರದ್ದಕ್ಕೂ ಮತ್ತು ಪೈಬರಿಗೂ ಹೋಲ್ಕೆ ಏನಂತಂದರೆ ಮರದ ಬೋಟೂ ಸ್ವಲ್ಪ ತೂಕ ಇರುತ್ತೆ ಇದನ್ನು ಸಂಸ್ಕರಣೆ ಮಾಡೋದು ತುಂಬ ಕಷ್ಟ ಆದರೆ ಈ ಪೈಬರ್ ಬೋಟೂ ತೂಕ ಕಡಿಮೆ ತೂಕ ಕಡಿಮೆ ಇರುತ್ತೆ ಇದನ್ನು ಆರಾಮಾಗಿ ತಗೊಂಬರ್ಬೋದು ತಗೊಂಡು ಹೋಗ್ಬೋದು ಇಲ್ಲ ನಮಗೆ ಬೇಡ ಅಂತಂದಾಗ ಎತ್ಕೊಂಡು ಹೋಗಿ ಮನೆ ಮೇಲೆಯೋ ಮನೆ ಹತ್ರವೋ ಶೆಡ್ಡಲ್ಲೋ ಎತ್ಕೊಂಡು ಹೋಗಿ ಆರಾಮಾಗಿ ಇಡ್ಬೋದು ಈ ಒಂದು ಮೂರು ಜನ ಎತ್ಕೊಂಡು ಹೋಗಿ ಆರಾಮಾಗಿ ಇಡ್ಬೋದು ಈ ಮರದ್ದಾದರೆ ತೂಕ ಜಾಸ್ತಿ ಇರುತ್ತೆ ಎತ್ತೋದು ಕಷ್ಟ ಇಳಿಸೋದು ಕಷ್ಟ ಹ್ಞೂ ಅದಕ್ಕೆ ನಮ್ಮ ಕಡೆ ಇದು ಅತೀ ಹೆಚ್ಚಾಗಿ ಬಾಳಿಕೆಗೆ ತುಂಬ ಯೋಗ್ಯವಾದದ್ದಲ್ಲ ಇನ್ನು ಇದೇ ರೀತಿ ಈ ಪೈಬರ್ ಬೋಟ್ ಆದಮೇಲೆ ಇನ್ನೂ ಪೈಬರ್ ಬೋಟ್ದು ತೆಪ್ಪ ಅಂತ ಬರುತ್ತೆ ಗುಂಡಗೆ ತಟ್ಟೆ ಥರ ಇರುತ್ತೆ ಅದರಲ್ಲೂ ಮೀನುಗಳು ಹಿಡಿತೀವಿ ನೀರೂ ತುಂಬ ಜಾಸ್ತಿ ಆದಾಗ ಪೈಬರ್ ಬೋಟ್ ಬಳಸ್ತೀವಿ ನೀರು ಕಡಿಮೆ ಆದಾಗ ತೆಪ್ಪನ ಯೂಸ್ ಮಾಡ್ತೀವಿ ನನ್ನ ಬಳಿ ಇರುವಂತಹ ದೋಣಿಗಳಲ್ಲಿ ಒಂದು ತೆಪ್ಪ ಒಂದು ಪೈಬರ್ ಬೋಟು ಈ ಎರಡು ತುಂಬ ಚೆನ್ನಾಗಿದೆ ತುಂಬ ಎಲ್ಪ್ಫುಲ್ ಆಗಿದೆ ನನಗೆ ಇದ್ರಲ್ಲಿ ತುಂಬ ಅನುಭವ ಆಗಿದೆ ಇದರಲ್ಲಿ ತುಂಬ ಚೆನ್ನಾಗ್ ಮೀನು ಹಿಡಿತಿದ್ವು ಮೀನು ಹಿಡ್ದು ಸೇಲ್ ಮಾಡ್ತೀನಿ ತೆಪ್ಪ ಬೋಟಲ್ಲಿ ಒಂದು ಇನ್ನೂರರಿಂದ ಇನ್ನೂರೈವತ್ತು ಕೆಜಿ ಮೀನು ಕೆಪಾಸಿಟಿ ತಡೆಯುತ್ತದೆ ಪರವಾಗಿಲ್ಲ ಇನ್ನೂ ಮತ್ತು ಹೇಳಿದೆನಲ್ಲ ಪೈಬರ್ ಬೋಟಲ್ಲಿ ಸಾಮಾನ್ಯವಾಗಿ ನಾನೂರರಿಂದ ಐನೂರು ಕೆಜಿ ಅಷ್ಟು ತೂಕ ಇರೋ ಮೀನುಗಳನ್ನು ಅದ್ರಲ್ಲಿ ತುಂಬಿಸ್ಕೊಂಡು ಮಾರುಕಟ್ಟೆಗೆ ಬರ್ತೀನಿ ತುಂಬ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಇದೀನಿ ಫಿಶಿಂಗಲ್ಲಿ ಮಾತ್ರ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಹದಿನೈದು ವರ್ಷಗಳ ಅನುಭವ ಈ ಫಿಶಿಂಗಲ್ಲಿ ನನ್ಗೆ ಇದೆ ಅಂತ ಹೇಳಿ ಹೇಳೋಕೆ ಬಯಸ್ತೀನಿ ತುಂಬ ಚೆನ್ನಾಗ್ ಮಾಡ್ತೀನಿ ಫಿಶಿಂಗ್ ಇದೇ ನಂದು ವೃತ್ತಿಯಾಗಿಯೂ ನಾನು ಮಾಡ್ಕೊಂಡಿದೀನಿ ಇದರಲ್ಲಿ ನನ್ನ ಜೀವನವಾಗಿಯೂ ರೂಪಿಸ್ಕೊಂಡಿದೀನಿ ತುಂಬ ಎಲ್ಪ್ಫುಲ್ ಆಗಿದೆ